ಹೌದಾ ಏನು ಹುಷಾರಿರಲಿಲ್ಲ ಹೌದಾ ಯಾಕೆ ಜ್ವರ ಕಡಿಮೆ ಆಗಿಲ್ಲವಾ ಹೌದಾ ಎಲ್ಲಿದ್ದೀರಾ ಹೌದಾ ಯಾಕೆ ನಾನು ಕೊಟ್ಟಿರೋ ಟ್ಯಾಬ್ಲೆಟ್ ಎಲ್ಲ ನೀವು ಕರೆಕ್ಟಾಗಿ ತೊಗೊಂಡಿಲ್ಲವಾ ಹ್ಞೂ ಊಟ ಎಲ್ಲ ಚೆನ್ನಾಗಿ ಮಾಡಬೇಕಿತ್ತು ಹೌದಾ ಓಹ್ ಆದರೂ ಕಡಿಮೆ ಆಗಿಲ್ಲವಾ ಎಷ್ಟು ದಿನ ಆಯಿತು ಹೌದಾ ಇವಾಗ ಬರೋಕ್ಕಾಗುತ್ತ ಕ್ಲಿನಿಕ್ ಹತ್ರ

ನೋಡೋಣ ಬನ್ನಿ ಎಲ್ಲ ಚೆಕ್ ಮಾಡಿಬಿಟ್ಟು ಏನಾಗಿದೆ ಅಂತ ನೋಡಿಬಿಟ್ಟು ಹೇಳ್ತೀನಿ ಮತ್ತು ಹಾಗೇ ರಕ್ತ ಪರೀಕ್ಷೆ ಬೇಕಾದರೆ ಮಾಡಿಸ್ಬೇಕಿತ್ತು ಹಾಗೇ ಒಂದು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಆಗ್ಬೋದು ಅದೇನು ಜಾಸ್ತಿ ಇರೋಲ್ಲ ಯಾವುದಕ್ಕೂ ಎಲ್ಲ ಟೆಸ್ಟ್ ಮಾಡ್ಸ್ಕೊಳ್ಳಿ ನಿಮ್ಮೊಳ್ಳೇದಕ್ಕೆ ಇಲ್ಲ ನೋಡೋಣ ಫಷ್ಟು ಬ ಬ್ಲಡ್ ಟೆಸ್ಟ್ ಮಾಡ್ಸೋಣ ಈಗ ಏನಾಗಿದೆ ಅಂತ ಗೊತ್ತಾಗುತ್ತೆ ಅವಾಗ ಆಂ ಕಡಿಮೆ ಆಗುತ್ತೆ ಇನ್ನೊಂದ್ಸರ್ತಿ ಬನ್ನಿ ನೀವು ನೀಟಾಗಿ ಟ್ಯಾಬ್ಲೆಟ್ಟು ಊಟ ಎಲ್ಲ ನೀಟಾಗಿ ತೊಗೊಂಡಿಲ್ಲ ಅನ್ನಿಸುತ್ತೆ ಹೌದಾ ಆದರೂ ಏಂತಕ್ಕೆ ಕಡಿಮೆ ಆಗಿಲ್ಲ ಊಂ ಬನ್ನಿ ಒಂದ್ಸಲ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ಏನಾಗಿದೆ ಅಂತ ಹೇಳಿಬಿಟ್ಟು ಫ್ರೀ ಇದ್ದಾಗ ಬಂದುಬಿಡಿ ಮತ್ತು ಮರೀಬೇಡಿ ಊಟ ಎಲ್ಲ ಚೆನ್ನಾಗಿ ಮಾಡ್ತೀರ ತಾನೇ ಆಂ ಹಣ್ಣು ತರಕಾರಿ ಎಲ್ಲ ಚೆನ್ನಾಗಿ ತಿನ್ನಬೇಕು ಮತ್ತೆ ಬನ್ನಿ ಆಯಿತಾ ಹ್ಞೂ ಹೂಂ ಸರಿ ಆಯಿತು ಬಾಯ್